ಭಾರತದ ಸಾರಿಗೆ ವ್ಯವಸ್ಥೆಯನ್ನು ಒಂದು ಮೂರು ವಿಭಾಗಗಳನ್ನಾಗಿ ಮಾಡಬಹುದು ಒಂದು ಭೂ ಸಾರಿಗೆ ಎರಡನೇದೂ ಜಲ ಸಾರಿಗೆ ಮೂರನೇದು ವಾಯು ಸಾರಿಗೆ ಈ ಭೂ ಸಾರಿಗೇ ಅಲ್ಲಿ ಒಂದು ಈ ಬಸ್ ಆಗಿರ್ಬೋದೂ ಕಾರ್ ಆಗಿರ್ಬೋದು ಬೈಕ್ಗಳು ಇವೆಲ್ಲ ಭೂಮಿ ಮೇಲೆ ನಡೆದಾಡತಕ್ಕಂಥ ವಾಹನಗಳಾಗಿರ್ತವೆ ಇವುಗಳಲ್ಲೀ ಪೆಟ್ರೋಲು ಡೀಸಲ್ಲು ಮೂಲಕ ನಡೆಸ್ತಕ್ಕಂಥ ವಾಹನಗಳಾಗಿದ್ದಾವೆ ಇದೂ ಹೆಚ್ಚು ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ ಇದು ಭೂ ಸಾರಿಗೆ ಇನ್ನು ಜಲ ಸಾರಿಗೆ ಅಂದರೆ ಈ ನ ಸಮುದ್ರದಲ್ಲಿ ನೀರಿನಲ್ಲಿ ಹಡಗುಗಳೂ ದೊಡ್ಡ ದೊಡ್ಡ ದೋಣಿಗಳು ಒಂದು ವ್ಯವಸ್ಥೆ ಆಗಿದೆ ಈ ದೋಣಿಗಳು ಅಂದರೆ ಈ ಮೀನು ಹಿಡೀಲಿಕ್ಕೆ ಆಗಿರಬಹುದು ಚಿಕ್ಕ ಪುಟ್ಟ ಹಳ್ಳಿಗಳಿಗೆ ಎಲ್ಲ ಓಡಾಡ್ತಕ್ಕಂಥ ವ್ಯವಸ್ಥೆ ಇದೆ ಈ ಹಡಗುಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಆಮದು ಮಾಡ್ಕಳೋತಕ್ಕಂಥದ್ ಆಗಿರ್ಬೋದು ರಫ್ತು ಮಾಡ್ತಕ್ಕಂಥದ್ ಆಗಿರಬಹುದು ಹೆಚ್ಚು ಹೆಚ್ಚೂ ಇದೂ ತೂಕದ ವಸ್ತುಗಳನ್ನು ಸಾಮಾನು ಸರಂಜಾಮಗಳನ್ನು ಕಳಿಸ್ತಕ್ಕಂಥ ಅಥ್ವ ತರಿಸ್ತಕ್ಕಂಥ ವ್ಯವಸ್ಥೆ ಈ ಜಲ ಸಾರಿಗೆ ಆಗಿದೆ ಇನ್ನೂ ವಾಯು ಸಾರಿಗೆ ವಾಯು ಸಾರಿಗೆಯಲ್ಲೀ ವಿಮಾನ ಯಾವ್ದು ಎಲಿಕ್ಯಾಫ್ಟರು ಇವೆಲ್ಲ ಬರ್ತದೆ ಇದು ಒಂದು ದೇಶದಿಂದಾ ಇನ್ನೊಂದು ದೇಶಕ್ಕೆ ಇದು ಯುದ್ದ ವಿಮಾನಗಳು ಆಗಿರ್ಬೋದು ಈ ಜನಗಳನ್ನು ಸಾಗಿಸ್ತಕ್ಕಂಥದ್ ಆಗಿರ್ಬೋದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ದೂರ ಕ್ರಮಿಸ್ತಕ್ಕಂಥ ಅದೇ ವಾಯು ಸಾರಿಗೆ ಆಗಿದೆ ಇದು ಹೆಚ್ಚು ಉಪಯೋಗಕಾರಿನೂ ಹೌದು ಸಮಯನೂ ಉಳಿತಾಯ ಆಗ್ತದೆ ಈ ವಾಯು ಸಾರಿಗೆಯಲ್ಲಿ ಇದೂ ಇಲ್ಲಿ ಎದುರಿಸುತ್ತಿರುವ ಸವಾಲುಗಳೂ ಅಂತಂದರೆ ಇದೂ ಜನಸಂದಣಿ ತುಂಬ ಈ ಇರೋದರಿಂದ ಅವರನ್ನ ಇದು ಮೆಟ್ರೋ ಮೆಟ್ರೋ ಟ್ರೈನು ಮೂಲಕ ಇದೂ ಹೆಚ್ಚೂ ಇದು ಫೋರ್ ವೀಲರು ಟು ವೀಲರು ವಾಹನಗಳನ್ನು ನಾವು ಕಡಿಮೆ ಮಾಡಬಹುದು ಇದು ಮೆಟ್ರೋ ಟ್ರೈನಿನಲ್ಲಿ ಹೆಚ್ಚು ಜನಾನೂ ಹಿಡೀತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗ್ ಹೋಗೋಕೆ ಸಲೀಸಾಗ್ತದೆ ಕಡಿಮೆ ಅವಧಿಯಲ್ಲಿ ಒಂದು ಒಳ ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳಬಹುದು ಬಸ್ಗಳಿಗಿಂತಲೂ ಹೆಚ್ಚೂ ಟ್ರೈನನ್ನು ಅವಲಂಬ್ಸೋದು ಒಳ್ಳೇದು ಇನ್ನೂ ಹಡಗುಗಳಲ್ಲೀ ಅಂದರೆ ಈ ಬಿರುಗಾಳಿ ಬಂದು ಮತ್ತು ಇನ್ನೇನೋ ಇದು ಅಪಘಾತಗಳ್ ಆಗ್ತಕ್ಕಂಥ ಸಂಭವ ಇರುತ್ತೆ ಇದಕ್ಕೆ ಒಂದು ಸರಿಯಾದ ದಿಕ್ಸೂಚಿಯನ್ನು ಅಳವಡಿಸ್ತಕ್ಕಂಥದ್ದು ಅಪಘಾತಗಳನ್ನ ಇವನ್ನೆಲ್ಲ ಕಡಿಮೆ ಮಾಡಬಹುದು ಇದು ವಾಯು ಸಾರಿಗೆಯಲ್ಲಿ ಹವಾಮಾನ ಪರಿಗಣಿಸಿ ವಾಹನಗಳನ್ನು ಚಲಾಯಿಸಲಾಗ್ತದೆ ಹಾಗಾಗಿ ಅದು ಹವಾಮಾನವನ್ನೇ ಅವಲಂಬಿಸಿದೆ ವಾಯು ಸಾರಿಗೆ